ಅದೇ ಇಲ್ಲ ಸರ್ ಇದೂ ಯಾವ ಹೂವು ಬೇಕು ನಿಮಗೆ ಮಲ್ಲಿಗೇ ಈಗ ಅಂದರೆ ಆ ದಿನ ದಿನ ನೋಡಿ ಕೊಡುವ ರೇಟ್ ಅಲ್ಲ ಸರ್ ಹಾಗಿರುವಾಗ ಈಗ ಒಂದು ಮುನ್ನೂರು ಐವತ್ತಕ್ಕೆಲ್ಲ ಇದೆ ನಿಮಗೆ ಎಷ್ಟು ಬೇಕು ಸರ್ ಅಟ್ಟಿಗೆ ಅಲ್ಲ ಒಂದು ಚಂಡಿಗೆ ಸರ್ ಅಂದರೆ ಈಗ ಸೀಸನ್ ಅಲ ಸರ್ ಈಗ ಹೌದಾ ನಿಮಗೆ ಸ್ವಲ್ಪ ಕಡಿಮೆ ಮಾಡಿ ಕೊಡುವ ಎಷ್ಟು ಬೇಕು ಸರ್ ಸರ್ ಬೇರೇ ಚೆಂಡು ಹೂವು ಸೇವಂತಿಗೆ ಇದೆ ಸೇವಂತಿಗೆ ಮಾರಿಗೆ ಒಂದು ಎಪ್ಪತ್ತು ರುಪಾಯ್ ಮಾರು ನಿಮಗೆ ಎಷ್ಟು ಬೇಕು ಸರ್ ಹಾಂ ನಾವೂ ಬೇಕಿದ್ರೆ ಡೆಕೋರೇಷನ್ ಕೂಡ ಮಾಡಿ ಕೊಡುವ ಕಳಿಸಿ ಕೊಡ್ತೇವೆ ಸರ್ ಅದು ಹಾಂ ಮಾಡ್ತೇವೆ ಮಾಡ್ತೇವೆ ನಮ್ಮ ಜನ ಕಳಿಸ್ತೇವೆ ಸರ್ ಹ್ಞೂ ಹಾಂ ನಾ ಕಟ್ಟಿಲ್ಲ ಹಾಂ ರೇಟ್ ರೇಟು ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿ ತಗೋಳೋದೆಲ ಸರ್ ಹಾಗಿರುವಾಗ ನಾವು ಎಡ್ಜಸ್ಟ್ ಮಾಡಿ ಹಾಕ್ತೇವೆ ರೇಟು ಇಲ್ಲ ಸರ್ ನಾವು ಆ ಥರ ಮಾಡೋದಿಲ್ಲ ಸರ್ ನಾವು ಹಾಂ ಮಲ್ಲಿಗೆ ಹಾಂ ಗೊಂಡೆ ಹೂವು ಹಾಂ ಮಲ್ಲಿಗೆ ಗೊಂಡೆ ಹೂವು ಎಷ್ಟು ಗುಚ್ಚೆ ಬೇಕು ಸರ್ ಹಾಂ ಆಯ್ತು ಸರ್ ಓಕೆ ಹಾಂ

ಎರಡು ಗುಚ್ಚೆ ಹಾಂ ಇಲ್ಲ ಅಂದರೆ ಮಾರಿಗೆ ಎಪ್ಪತ್ತು ರುಪಾಯ್ ಹೇಳಿದೆ ಅಂದೆ ಸರ್ ನಾವು ಅಂದಾಜು ನೋಡಿ ಮತ್ತು ಹಾಕ್ತೇವೆ ಸರ್ ಎಷ್ಟು ರೇಟ್ ಇಲ್ಲ ಸರ್ ಇಲ್ಲ ಇಲ್ಲ ಅಂದರೆ ಮಾರಿಗೆ ಒಂದು ನಿಮಗೆ ಒಂದು ಅರವತ್ತರಲ್ಲಿ ಕೊಡುವ ಮಾರಿಗೆ ಆ ಲೆಕ್ಕದಲ್ಲಿ ಹಾಕಿ ನಾವು ಸ್ವಲ್ಪ ಕಡಿಮೆ ಮಾಡ್ತೇವೆ ಅಂದರೆ ಸ್ವಲ್ಪ ಜಾಸ್ತಿ ತಕ್ಕೊಳುವಾಗ ಕಡಿಮೆ ಮಾಡಲೇ ಬೇಕಲ್ಲಾ ನಾವು ಹಾಂ ಆಯಿತು ಸರ್ ಹೋಕೆ ಹೋಕೆ ಹಾಂ